ನಾನು ನನ್ನ ಜೀವನೋಪಾಯಕ್ಕಾಗಿ ಆರೋಗ್ಯ ಇಲಾಖೆಯನ್ನು ಸೆಲೆಕ್ಟ್ ಮಾಡಿದ್ದೀನಿ ಯಾಕೆ ನಾನು ಕೆರಿಯರ್ಗೋಸ್ಕರ ಆರೋಗ್ಯ ಇಲಾಖೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನನಗೆ ಜನರ ಸೇವೆ ಮಾಡೋದಕ್ಕೆ ಇಷ್ಟ ಯಾವ ರೀತಿ ಮಾಡ್ತೀನಿ ಅಂದ್ರೆ ಸೇವೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ಗೆ ಬಂದರೆ ಏನಾಗಿದೆ ಅಂತ ತಿಳ್ಕೊಂಡು ಡಾಕ್ಟರ್ಗೆ ಹೇಳ್ತೀನಿ ಮತ್ತು ಅವ್ರು ಯಾವ ರಿ ಯಾವ ರೀತಿ ಮೆಡಿಸನ್ ಬರ್ಕೊಡ್ತಾರೆ ಮತ್ತು ಏನು ಟ್ರೀಟ್ಮೆಂಟ್ ಕೊಡಕ್ಕೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬಿಟ್ಟು ಅದಕ್ಕೆ ತಕ್ಕಂತೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಮತ್ತು ಅದು ಟ್ರೀಟ್ಮೆಂಟ್ ಆದ ಮೇಲೆ ಏನಾದ್ರೂ ಟ್ಯಾಬ್ಲೆಟ್ಸ್ ಮಾತ್ರೆಗಳು ಕೊಟ್ಟಿದ್ದರೆ ಅವು ಯಾವ ರೀತಿ ಕೊಡ್ಬೇ ತೊಗೋಬೇಕು ಏನು ಅಂತ ಎಲ್ಲ ಎಕ್ಸ್ ಪೇಷಂಟ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವ್ದೇ ಒಂದು ಪೇಷಂಟ್ಗೂ ಯಾವ್ದೇ ರೀತಿ ತೊಂದರೆ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತು ಅವ್ರ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಹೇಳ್ತೀನಿ ಯಾವುದೇ ರೀತಿಯಿಂದನೂ ಕೆಟ್ಟ ಕೆಟ್ಟ ದಾರಿಯಲ್ಲಿ ಹೋಗೋದಿಲ್ಲ ಯವಾಗ್ಲು ಒಳ್ಳೆಯದೇ ಮಾಡ್ಬೇಕು ಅಂತ ಬಯಸ್ತೀನಿ